ಹಲೋ ಹೇಳಿ ಮೇಡಮ್ ಹೌದಾ ಹೇಗೆ ನೋವು ಆಗಿದ್ದು

ಹಾಂ ಅದಕ್ಕೆ ನಿಮಗೆ ಅದೂ ದಪ್ಪ ಆಗಿದ್ದಾ ಅದಕ್ಕೆ ಐಸ್ ಇಡಬೇಕು ಮೇಡಮ್ ದಪ್ಪ ಆದರೆ ಐಸ್ ಇಡಬೇಕು ತುಂಬ ನೋವು ಇದ್ದರೆ ಡಾಕ್ಟರ್ ಹತ್ರ ಬರ್ಬೇಕು ನೋವು ಕಡಿಮೆ ಆಗ್ಲಿಲ್ಲ ಅದೇ ಅದಕ್ಕೆ ನೀವು ಅದೇ ನಾನು ಹೇಳ್ತೇನೆ ಐಸ್ ಇಡಬೇಕು ಅದರಲ್ಲಿ ಸಹ ಕಡಿಮೆ ಆಗದಿದ್ದರೆ ನೋವಿದ್ದು ಎಣ್ಣೆ ಅದಕ್ಕೆ ತಾಗಿಸಿ ಬಿಸಿ ಬಿಸಿ ಸ್ವಲ್ಪ ನೀರನ್ನು ಹಾಕಬೇಕು ಅದರಲ್ಲಿ ಸಹ ಕಡಿಮೆ ಆಗದಿದ್ದರೆ ನೀವು ಡಾಕ್ಟರ್ ಹತ್ರ ಬನ್ನಿ ಬರ್ಬೇಕು ಏಕೆಂದ್ರೆ ಬೋನಿದ್ದು ಏನಾದರೂ ಕ್ರಾಕ್ ಎಲ್ಲ ಆಗಿದ್ದರೆ ಅದು ಹಾಗೆ ಆಗಿರ್ತದೆ ಅದಕ್ಕೆ ಹಾಂ ಮತ್ತೆ ನೋವಿಂದು ಬೇಕಾದರೆ ನೋವಿಂದು ಸಹ ಟ್ಯಾಬ್ಲೆಟ್ ತಗೊಳ್ಳಿ ತಗೋಳ್ಬೋದು ತುಂಬ ನೋವು ಇದ್ದರೆ ಟ್ಯಾಬ್ಲೆಟ್ ತಗೋಳ್ಬೋದು ನಿಮಗೆ ಇಲ್ಲ ಇಲ್ಲ ಏನಿಲ್ಲ ಹಾಂ ಹೌದು ಹಾಂ ಹೌದು ಇಲ್ಲ ಇಲ್ಲ ಇಲ್ಲ ಅಂದರೆ ಅದು ತುಂಬ ನೋವು ಇದ್ದರೆ ನೀವು ಡಾಕ್ಟರ್ ಹತ್ರ ಬರ್ಬೇಕಾಗ್ತದೆ ನಿಮಗೆ ಈಗ ನಾನು ಹೇಳಿದೆ ಅಲ್ಲ ಐಸ್ ಇಟ್ಟು ಮತ್ತೆ ಎಣ್ಣೆ ತಾಗಿಸಿ ಬಿಸಿ ನೀರು ಹಾಕಿ ಅಂತ ಅದರಲ್ಲಿ ಸಹ ಕಡಿಮೆ ಆಗದಿದ್ದು ಹೌದಾ ಹಾಗಾದರೆ ಕ್ರಾಕ್ ಮೇ ಬಿ ತುಂಬ ಇದಾಗಿರ್ಬಹುದು ಒಳಗೆ ಏನಾದರೂ ಕ್ರಾಕ್ ಆಗಿರ್ಬಹುದು ನೀವು ಡಾಕ್ಟರ್ ಹತ್ರ ಬರೋದೆ ಒಳ್ಳೆಯದು ಮನೆಯ ಮದ್ದು ಮಾಡುವುದಕ್ಕಿಂತ ಹಾಂ ಹಾಂ ಒಂದು ದಿನ ನೋಡಿ ನಾ ಹೇ ಹಾಂ ನೋಡಿ ಕಡಿಮೆ ಆಗದ್ದಿದ್ರೆ ಮತ್ತು ಬರ್ಬೇಕು ಆಗ್ತದೆ ಅದು ಎಕ್ಸ್ ರೇ ಮಿನಿ ಮಾಡಲಿಕ್ಕೆ ಸಿಗ್ತದೆ ನಿಮಗೆ

ಹಾಂ ಹೇಳಿ